ಸಾಕುಪ್ರಾಣಿಗಳೆಂದರೆ ನನಗೆ ತುಂಬ ಇಷ್ಟ ಆದ್ದರಿಂದ ನಮ್ಮ ಮನೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೆಲವು ಹಿಂದಿನ ವರ್ಷದಲ್ಲಿ ನಾನು ಒಂದು ಪ್ರಾಣಿಯನ್ನು ನಮ್ಮ ಮನೆಯಲ್ಲಿ ಸಾಕುತ್ತಿದ್ದೇನೆ ಅದು ಬೇರೆ ಯಾವುದೇ ಪ್ರಾಣಿ ಅಲ್ಲ ನಾಯಿ ನಾಯಿ ಏನಕ್ಕೆಂದರೆ ನಾನು ಸಾಕ್ತಾ ಇರೋದು ಅದು ನಿಯತ್ತಿಗೆ ಸವಾಲು ಕೊಡುವಂಥ ಒಂದು ಪ್ರಾಣಿಯಾಗಿದೆ ಅದರ ಜೊತೆಗೆ ನಮ್ಮನ್ನು ಕಾವಲು ಕಾಯುತ್ತೆ ಮನೆಯನ್ನು ನೋಡ್ಕೊಳುತ್ತೆ ಅದರ ಜೊತೆಗೆ ಏನೇ ಒಂದು ತೊಂದರೆ ಆದರೂ ನಮ್ಮನ್ನು ಕಾಪಾಡುವಂಥ ಶಕ್ತಿಯನ್ನು ಹೊಂದಿರುವಂಥ ಪ್ರಾಣಿ ಆಗಿದೆ ಆದ್ದರಿಂದ ಆ ಪ್ರಾಣಿಯನ್ನು ನಾನು ಸಾಕ್ತಾ ಇದ್ದೀನಿ ಅದರ ಜೊತೆಗೆ ನಾಯಿ ತುಂಬ ಬಲಿಷ್ಠವಾದ ಪ್ರಾಣಿಯಾಗಿದೆ ಊರಿನಲ್ಲಿ ಸಾಕುವಂಥ ಬಲಿಷ್ಠವಾದ ಪ್ರಾಣಿಯಾಗಿದೆ ಆದ್ದರಿಂದ ನಾನು ಸಾಕುತ್ತಿದ್ದೇನೆ ಇದರಲ್ಲಿ ನನಗೆ ನನಗೆ ಇಷ್ಟ ಇಲ್ಲದೇ ಇರುವ ಪ್ರಾಣಿ ಎಂದರೆ ಸಾಕುಪ್ರಾಣಿ ಎಂದರೆ ಬೆಕ್ಕು ಬೆಕ್ಕನ್ನು ನಾನು ಸಾಕಲು ಇಷ್ಟಪಡುವುದಿಲ್ಲ ಏಕೆಂದರೆ ಬೆಕ್ಕು ಒಂದು ಮೃದು ಸ್ವಭಾವದ ಪ್ರಾಣಿಯೇ ಆದರೂ ಸಹ ನನಗೆ ಇಷ್ಟವಿಲ್ಲ ಅದು ಏನಕ್ಕೆಂದರೆ ನಾವೆಲ್ಲೇ ಹಾಲಿಟ್ಟಿರಲಿ ಅದನ್ನು ತೊಗೊಂಡ್ಹೋಗ್ಬಿಟ್ಟು ಬಾಯಾಕುತ್ತೆ ಊಟ ಇಟ್ಟಿರ್ಲಿ ಬಂದು ಬಾಯಕ್ಬುಡುತ್ತೆ ಅದರ ಜೊತೆಗೆ ಮಕ್ಕಳೇನೊ ಮಲ್ ಮಲ್ಗಿರ್ತಾವೆ ಅವರಿಗೆಲ್ಲ ಹೋಗಿ ಡಿಸ್ಟರ್ಬ್ ಮಾಡುತ್ತೆ ನಾವೆಲ್ಲ ಬಟ್ಟೆ ಎಲ್ಲ ಒಗ್ದಿಟ್ಟಿದ್ರೆ ಅದರಲ್ಲಿ ಹೋಗಿಬಿಟ್ಟು ಗಲೀಜು ಮಾಡಿಬಿಡುತ್ತೆ ಆದ್ದರಿಂದ ಬೆಕ್ಕು ಕಂಡರೆ ನನಗಾಗೋದಿಲ್ಲ ಆದ್ದರಿಂದ ನಾನು ಬೆಕ್ಕನ್ನು ಮನೆಯಲ್ಲಿ ಸಾಕೋದಿಲ್ಲ ಬೇರೆ ಪ್ರಾಣಿಗಳನ್ನು ಸಾಕುತ್ತೇನೆ ನಾಯಿ ಜೊತೆಗೆ ಕೆಲವು ಮೇಕೆಗಳಿದ್ದಾವೆ ಮನೆಯಲ್ಲಿ ನಾಲಕ್ಕೈದು ಮೇಕೆಗಳಿದ್ದಾವೆ ಎರಡು ಮೂರು ಕುರಿ ಇದ್ದಾವೆ ಇಂಥ ಪ್ರಾಣಿಗಳನ್ನು ನಾನು ಸಾಕುತ್ತೇನೆ ಬೆಕ್ಕು ಮಾತ್ರ ನಮ್ಮ ಮನೆಯಲ್ಲಿ ಸಾಕುವುದಿಲ್ಲ